ಅಲೋ ಸ್ಪೈಸಿ ಕಾರ್ನರ್ ಸರ್ ಅಂದರೆ ನಾನು ಇವತ್ತು ಲಂಚಿಗೆ ಆಡ್ರು ಮಾಡಬೇಕಿತ್ತು ಸೊ ನಿಮ್ಮ ಹತ್ರ ಚಿಕನ್ ಚಿಲ್ಲಿ ಚಿಕನ್ ಇದೆಯಾ ಮತ್ತು ಒಂದು ಪ್ಲೇಟ್ ಚಿಲ್ಲಿ ಚಿಕನೂ ಮತ್ತು ಇನ್ನೊಂದು ಪ್ಲೇಟು ಬಿರಿಯಾನಿ ಬೇಕಿತ್ತು ಸೊ ನೀವು ಆಡ್ರು ತೊಗೊಳ್ತೀರಾ ಓಕೆ ತಗೊಂಡು ಆದಮೇಲೆ ನಾನು ಅಡ್ರೆಸ್ಸ್ ಹೇಳ್ತೀನಿ ಆ ಅಡ್ರೆಸ್ಗೆ ನೀವು ಕಳಿಸ್ಕೊಡ್ಬೇಕಾಗುತ್ತೆ ಸೊ ನನ್ನ ಅಡ್ರೆಸ್ಸ್ ತೊಗೊಳ್ಳಿ ನಂಬರ್ ತಟಿ ಟೂ ಸಿ ವಿ ರಾಮನ್ ನಗರ್ ನಿಯರ್ ಬೈಯ್ಯಪನಹಳ್ಳಿ ಮೆಟ್ರೋ ಎಸ್ ಡಿ ಪಾಳ್ಯ ಬೆಂಗ್ಳೂರು ನೈನ್ಟಿ ತ್ರಿ ಓಕೆ ಸೊ ಎಲ್ಲಿ ಬರುತ್ತೆ ಇದು ಅಡ್ರೆಸ್ಸ್ ಅಂದರೆ ನಿಮಗೆ ಇದು ಬಿ ಎಮ್ ಎಲ್ ಅಂತ ಇದೆ ಅದು ಅಲ್ಲಿ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಸಿ ವಿ ರಾಮನ್ ನಗರದ ಬಾಗ್ಮನೆ ಟೆಕ್ ಪಾರ್ಕ್ ಅಂತ ಸಿಗುತ್ತೆ ಅಲ್ಲಿ ಲೆಫ್ಟ್ ತಗೊಂಡು ನೀವು ಹಂಗೆ ಸ್ವಲ್ಪ ಒಳಗಡೆ ಬರಬೇಕು ಏರಿಯಾ ಒಳಗಡೆ ಅದ್ರಲ್ಲಿ ಫುಲ್ ಸಿ ವಿ ರಾಮನ್ ನಗರ್ ನೈನ್ಟಿ ತ್ರೀ ವಾರ್ಡ್ ಬರುತ್ತೆ ಸೊ ಅಲ್ಲಿ ಯಾರನ್ನ ನೀವು ಸುದ್ಗುಂಟ ಪಾಳ್ಯ ಅಂತ ಕೇಳಿ ಅಲ್ಲಿ ಸಿ ವಿ ಎಸ್ ಜಿ ಪಾಳ್ಯ ಅಂತ ಶಾರ್ಟಲ್ಲಿ ಹೇಳ್ತಾರೆ ಸೊ ಅಲ್ಲಿ ಒಳಗಡೆ ಬಂದು ನೀವು ಅಲ್ಲಿ ಗಣೇಶ ಟೆಂಪಲ್ ಅಂತ ಒಂದಿದೆ ಅದು ಒಂದೇ ಗಣೇಶ ಟೆಂಪಲ್ ಇರೋದು ಅಲ್ಲಿ ಸೊ ಅಲ್ಲಿ ಬಂದರೆ ನಿಮಗೆ ಒಂದು ಸ್ಮಾಲ್ ಬೇಕ್ರಿ ಸಿಗುತ್ತೆ ಬೇಕ್ರಿ ಕೃಷ್ಣ ಬೇಕ್ರಿ ಅಂತ ಸಿಗುತ್ತೆ ಅದರ ಒಪ್ಪೋಸಿಟ್ ಡಬಲ್ ಶೆಟರ್ರು ಒಂದು ಮೆಡಿಕಲ್ ಶಾಪ್ ಇರುತ್ತೆ ಸೊ ಅದು ಬಿಲ್ಡಿಂಗಲ್ಲಿ ನಾವು ಬಿಹೈಂಡು ಸ್ಟೇ ಮಾಡ್ತಾಯಿರೋದು ನೀವು ಅಲ್ಲಿ ಬಂದು ಇಲ್ಲ ಮೆಡಿಕಲ್ ಶಾಪು ಇಲ್ಲ ಬೇಕ್ರಿ ಹತ್ರ ಬಂದು ನನಗೆ ಕಾಲ್ ಮಾಡಿದ್ರೆ ನಾನು ಬಂದು ರಿಸೀವ್ ಮಾಡಿಕೊಳ್ತೀನಿ ನಿಮ್ಮ ನನ್ನ ಆಡ್ರು ಮಾಡಿರೋದು ಫುಡ್ನ ಸೊ ಮತ್ತೇನಾನ ಕೇಳ್ಬೇಕು ಅಂತಿದ್ದೀರಾ ನಿಮ್ಮ ಕಡೆಯಿಂದ ಓಕೆ